ನಮ್ಮ ಕುಟುಂಬದಲ್ಲಿ ಸುಮಾರು ಎರಡು ತಲೆಮಾರುಗಳಿಂದ ಬಂದಂತಹ ಒಂದು ಅಡುಗೆ ಅಂತ ಅಂದರೆ ನಾಟಿ ಕೋಳಿ ಸಾಂಬಾರು ಇದು ಮಾಡುವ ಒಂದು ವಿಧಾನ ಇದು ಬಂದ್ಬಿಟ್ಟು ಒಂದು ಕೆ ಜಿ ನಾಟಿ ಕೋಳಿ ಮಾಂಸಕ್ಕೆ ಕಾಲು ಕೆ ಜಿ ಈರುಳ್ಳಿ ಮುನ್ನೂರೈವತ್ತು ಗ್ರಾಮ್ ಬೆಳ್ಳುಳ್ಳಿ ಮತ್ತು ತೆಂಗಿನ ಕಾಯಿ ತುರಿ ತೆಂಗಿನ ಕಾಯಿ ತುರಿ ನಾವು ತುರಿ ಮಾಡಿಕೊಂಡಿರೋದು ಒಂದು ಅರ್ಧ ಕಪ್ಪು ಧನಿಯಾ ಪುಡಿ ಎರಡು ಚಮಚ ಮೆಣಸಿನಕಾಯಿ ಒಂದು ಖಾರಕ್ಕೆ ತಕ್ಕಷ್ಟು ಅರಶಿನ ಒಂದು ಚಮಚ ಜೀರಿಗೆ ಒಂದು ಚಮಚ ಚಕ್ಕೆ ಲವಂಗ ಕರಿ ಮೆಣಸು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಒಂದು ಐವತ್ತು ಗ್ರಾಮ್ ಎರಡು ಅಡುಗೆ ಎಣ್ಣೆ ಶುಂಠಿ ನಾಲ್ಕು ಟೀ ಸ್ಪೂನ್ ಶುಂಠಿ ಕೊತ್ತಂಬರಿ ಸ್ವಲ್ಪ ಪುದಿನ ಸೊಪ್ಪು ಸ್ವಲ್ಪ ಇದು ಬಂದ್ಬಿಟ್ಟು ನಾವು ಇದಕ್ಕೆ ಯಾವುದೇ ಚಿಕನ್ ಮಸಾಲ ಗರಮ್ ಮಸಾಲ ಯಾವುದನ್ನೂ ಬಳಸುವುದಿಲ್ಲ ಇದು ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಸಿಗುವಂತಹ ನೈಸರ್ಗಿಕ ಒಂದು ಪದಾರ್ಥಗಳನ್ನು ಹಾಕಿ ಇದು ಮಾಡ್ತೀವಿ ನಾವು ನಾವು ಮಾಡುವಂತಹ ಒಂದು ಶೈಲಿಯಾಗಿರ್ಬೋದು ಇದು ಬಹಳ ಒಂದಿಷ್ಟಿರುತ್ತೆ ಈಗಿರುವಂತಹ ಒಂದು ಹೋಲಿಸಿಕೊಂಡ್ರೆ ನಾವು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇದು ಇರುತ್ತೆ ತಿನ್ನೋದಕ್ಕೂ ಅಷ್ಟೇ ಫರ್ಫೆಕ್ಟ್ ಆಗಿ ಇರುತ್ತೆ ಅಂತಲೂ ಹೇಳ್ಲಿಕ್ಕೆ ಬಯಸ್ತೀನಿ ನಾನು ಇನ್ನು ಈ ನಾಟಿ ಕೋಳಿ ಬಂದ್ಬಿಟ್ಟು ಯಾವುದೋ ಒಂದು ಹುಂಜಕ್ಕಿಂತ ಈ ಮೊಟ್ಟೆ ಇಡುವ ಕೋಳಿ ತುಂಬ ಚೆನ್ನಾಗಿ ಇರುತ್ತೆ ಹಾಗಂತ ಒಂದು ಮಟ್ಟನ್ ಮೊದಲಿಗೆ ನಾವು ಪಾತ್ರೆಗೆ ಎಣ್ಣೆ ಇಟ್ಕೊಳ್ಬೇಕು ಎಣ್ಣೆ ಹಾಕಿ ಪಾತ್ರೆಗೆ ಕಾಯಿಸಬೇಕು ಕಾಯಿಸೋಕ್ಕೆ ಕಾಯಿಸೋಕ್ಕೆ ಎಣ್ಣೆ ಕಾಯಿಸೋಕ್ಕಿಂತ ಮುಂಚೆ ಒಂದು ಬಟ್ಟಲಲ್ಲಿ ಈ ಒಂದು ಚಿಕನ್ ನಾಟಿ ಕೋಳಿ ಚಿಕನ್ ಪೀಸ್ಗಳಿಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಮೊಸರು ಗಟ್ಟಿ ಮೊಸರನ್ನ ಪೀಸ್ಗಳನ್ನ ಕಲಸಿಟ್ಕೋಬೇಕು ಈ ಕಲ್ಸಿಟ್ಕೊಂಡು ಇದಕ್ಕೆ ಮಸಾಲೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಅನ್ನೋ ಒಂದು ಅಭಿಪ್ರಾಯ ಕಲ್ಸ್ಕೊಂಡಿರೋದನ್ನ ಎಣ್ಣೆಗೆ ಹಾಕಬೇಕು ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡುವಾಗ ಇದಕ್ಕೆ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಕೆಂಪು ಬಣ್ಣ ಹೋಗಿ ಬರೋವರೆಗೂ ಫ್ರೈ ಮಾಡಬೇಕು ನಂತರ ನಂತರ ಇದಕ್ಕೆ ಚಿಕನ್ ಮಿಕ್ಸ್ ಮಾಡಿ ಇದು ಸ್ವಲ್ಪ ಅರಶಿಣ ಕೂಡ ಅರಶಿಣ ಪುಡಿನು ಹಾಕಿಬಿಟ್ಟು ಬೇಯಿಸ್ತಾಯಿದ್ದರೆ ಚೆನ್ನಾಗಿ ಬೇಯುತ್ತೆ ಒಂದು ಮಾಂಸ ಖಂಡಗಳಲ್ಲಿ ಏನು ಎಣ್ಣೆ ಶೇಖರಣೆಯಾಗುತ್ತೋ ಅದೆಲ್ಲ ಹೊರಗೆ ಬರುತ್ತೆ ಹೀಗೆ ಹೊರಗೆ ಬರೋದ್ರಿಂದ ಭಾಳ ರುಚಿ ಇರುತ್ತೆ ಅಂದರೆ ಈ ಎಣ್ಣೆ ಆ ಮಾಂಸ ಖಂಡಗಳಲ್ಲಿ ಬರೋ ಎಣ್ಣೆನಲ್ಲಿ ಕುದಿಯೋ ಏನಾಗುತ್ತೆ ಅಂದರೆ ಭಾಳ ರುಚಿ ಕೊಡುತ್ತೆ ಇದು ಎಣ್ಣೆ ಬಂದಾಗ ಫ್ರೈ ಮಾಡ್ತಾಯಿರ್ಬೇಕಾದರೆ ಬಾಣಲೆಗೆ ಸ್ವಲ್ಪ ಮೆಣಸು ಮತ್ತೆ ಲವಂಗನಾ ಹಾಕಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ರುಬ್ಬಿ ಮೊದಲೇ ರುಬ್ಬಿಕೊಂಡಿರ್ತೀವಲ್ವಾ ಏನೆಂದ್ರೆ ಈ ಮಾಂಸಕ್ಕೆ ನಾವು ಸೇರಿಸೋದಕ್ಕೆ ತೆಂಗಿನಕಾಯಿ ಹಾಲು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ ಕಾಯಿ ಮತ್ತೆ ಇದು ಪುದಿನಾ ಶುಂಠಿ ಇದೆಲ್ಲನೂ ಅದಕ್ಕೆ ಸೇರಿಸಬೇಕು ಸೇರಿಸಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಒಂದು ಅದರ ಅಂದರೆ ಲೊ ಫ್ಲೇಮಲ್ಲಿ ಇಟ್ಟು ಬೇಯಿಸೋವಾಗ ಏನಾಗುತ್ತೆ ಅಂತ ಅಂದರೆ ಘಮ್ ಅಂತ ಬರುತ್ತೆ ಅವಾಗ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಬಾರದು ಹ್ಞೂ ಮತ್ತೆ ಎರಡು ಮೂರು ನಿಮಿಷ ಬಿಟ್ಟ್ಕೊಂಡು ಸ್ವಲ್ಪ ಧನಿಯಾಪುಡಿ ಲೈಟ್ ಆಗಿ ಒಂದು ಎರಡು ಸ್ಪೂನ್ ಮಾತ್ರ ಹಾಕಬೇಕು ಇನ್ನೆರಡು ಸ್ಪೂನ್ ಹಾಗೆ ಇಟ್ಕೊಳ್ಬೇಕು ಅದು ಆದಮೇಲೆ ಚೆನ್ನಾಗಿ ಹಾ ಎಣ್ಣೆಯ ಎಣ್ಣೆಯಲ್ಲಿ ಬೆಂದಾಗ ಹ್ಞೂ ಫ್ಲೇವರ್ ಬರುತ್ತೆ ಅಂದರೆ ಒಂದು ಫ್ಲೇವರ್ ಬರುತ್ತೆ ಇದು ಚಿಕ್ಕನ್ ಫ್ಲೇವರು ಹಾಗೆ ಮಾಡಬೇಕು ಅಂತ ಅಂದರೆ ಅವನ್ನು ತಗೋಬೋದು ಹಾಗೆ ಅಂದರೆ ಟೇಸ್ಟ್ ಮಾಡೋದರಿಂದ ತುಂಬಾ ಸಖತ್ತಾಗಿರ್ತದೆ ಟೇಸ್ಟ್ ಅದು ಬಂದ್ಬಿಟ್ಟು ಚಿಲ್ಲಿ ಅಂತ ನಮ್ಮ ಕಡೆ ಚಿಕನ್ ಚಿಲ್ಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಎರಡು ಟೀ ಸ್ಪೂನ್ ಅಷ್ಟು ಧನಿಯ ಪುಡಿ ಹಾಕಿಬಿಟ್ಟು ಕುದಿಸಿದರೆ ಚಿಕನ್ ಸಾಂಬಾರ್ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಸಾಂಬಾರಿಗೆ ರಾಗಿ ಮುದ್ದೆ ರಾಗಿ ಮುದ್ದೆ ಹೇಳಿ ಮಾಡಿದಂಥ ಒಂದು ಎರಡಕ್ಕೂ ಮ್ಯಾಚು ತುಂಬ ಚೆನ್ನಾಗಿ ಇರುತ್ತೆ ರಾಗಿ ಮುದ್ದೆ ರಾಗಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಎರಡು ಸವಿಯೋದನ್ನು ಅದರ ಮಜವೇ ಬೇರೆ ಇತ್ತು ಇದು ಸಾಮಾನ್ಯವಾಗಿ ನಾಟಿ ಕೋಳಿ ಸಾಂಬಾರನ್ನ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಬಳಸ್ಕೋಬೇಕು ಬಳಸಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮನೆಗೆ ಯಾರಾದರೂ ನೆಂಟರು ಬಂದಾಗ ಆ ಮನೆಯಲ್ಲಿ ಹಬ್ಬ ಆಚರಣೆಗಳಾದಾಗ ಫಂಕ್ಷನ್ಗಳಾದಾಗ ಕಾರ್ಯಕ್ರಮಗಳಾದಾಗ ಅದೇ ಇದನ್ನು ಮಾಡೋದರಿಂದ ತುಂಬ ತುಂಬ ಚೆನ್ನಾಗಿ ಇರುತ್ತೆ ಈ ನಾಟಿ ಕೋಳಿ ಸಾಂಬಾರು ಇದು ನಮ್ಮ ಎರಡು ತಲೆಮಾರುಗಳಿಂದ ಬಂದು ತಿಳಿಸ್ಕೊಟ್ಟಂತಹ ಒಂದು ಅಡುಗೆ ವಿಧಾನ ಈಗ ಈಗಲೂ ಇದನ್ನು ನಾವು ಮುಂದುವರೆಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೂ ಇದೇ ರೀತಿ ಶೈಲಿಯನ್ನು ಹೇಳ್ಕೊಡ್ತಾ ಇದ್ದೀವಿ